ನನ್ನ ಬಗ್ಗೆ ನೀವು ತಿಳಿಯಬಹುದು ಆದರೆ ನಾನು ಈಗ ಓದುತ್ತಾಯಿದ್ದೇನೆ ನಾನು ಈಗ ಮೂರನೇ ಬಿ ಕಾಂ ಓದುತ್ತಿರೋದ್ರಿಂದ ನಾನು ಈಗ ನನ್ನ ಜೀವನವನ್ನು ಆಶ್ಟೆಲ್ಅಲ್ಲಿ ಕಳೆಯುತ್ತಿದ್ದೇನೆ ಆದರೆ ನಮ್ಮ ಮನೆಯಲ್ಲಿ ನಾವು ಐದು ಜನ ಇದ್ದೇವೆ ನಾನು ನಮ್ಮಪ್ಪ ನಮ್ಮಕ್ಕ ಮತ್ತೆ ನಮ್ಮ ಅಣ್ಣ ಇಷ್ಟು ಜನ ನಮ್ಮ ಮನೆಯಲ್ಲಿ ಜೀವನ ಮಾಡ್ತಿದ್ದೇವೆ ನಾನು ಓದೋದಕ್ಕಾಗಿ ಚಿತ್ರದುರ್ಗದಲ್ಲಿ ಬಂದೆ ಚಿತ್ರದುರ್ಗದ ಅನೇಕ ಸ್ಥಳಗಳನ್ನು ನಾನು ವೀಕ್ಷಿಸಿದೆ ಮತ್ತು ಚಿತ್ರದುರ್ಗದ ನಮ್ಮ ಕಾಲೇಜಿನಲ್ಲಿ ಅನೇಕ ರೀತಿಯ ಸ್ಕೋರ್ಸ್ಗಳಿವೆ ಅದರಲ್ಲಿ ನಾನು ಬಿ ಕಾಂ ಅನ್ನು ಚೂಸ್ ಮಾಡಿದೆ ಮತ್ತೆ ನಾನೀಗ ಡಿಗ್ರಿಯನ್ನು ಕಂಪ್ಲೀಟ್ ಮಾಡುವವಳಾಗಿದ್ದೇನೆ ಆದರೆ ಇಲ್ಲಿ ನಾನು ಸದ್ಯಕ್ಕೆ ಆಸ್ಟೆಲ್ನಲ್ಲಿ ನಾನು ಇದ್ದೀನಿ ಮತ್ತೆ ನಾನು ಈ ಬಿ ಕಾಂ ಮುಗಿದ್ಮೇಲೆ ಬೇರೆ ಕಡೆ ಎಲ್ಲಾದರೂ ಎಜುಕೇಶನ್ ಮಾಡ್ಬೇಕು ಅಂತ ಇದ್ದೀನಿ